ಅಲೋ ಅಲೋ ಯಾರು ಮಾತಾಡ್ತಾ ಇರೋದು ಹ್ಞೂ ಏನವ್ವ ನಿಮ್ಮ ಸಮಸ್ಯೆ ಹಾಂ ಹಾಂ

ಹಾಂ ಹಾಂ

ಇಲ್ಲ ಇಲ್ಲಮ್ಮ ನೀವು ಬಂದು ಶುಗರೆಲ್ಲ ಟೆಸ್ಟ್ ಮಾಡ್ಸಿದ್ದೀರಾ ಹೀಗೆಲ್ಲ ಹೇಳಕ್ಕೆ ಚಾನ್ಸೇ ಇಲ್ಲವಲ್ಲಮ್ಮ ಯಾ ದಿಪ್ ನೀವು ಬ ನೀವು ಬನ್ನಿ ಬನ್ನಿ ಆಸ್ಪೆಟ್ಲ್ಗೆ ಬಂದು ಎಲ್ಲ ಚ ಟೆಸ್ಟ್ ಮಾಡಿಸಿ ಹ್ಞೂ ನಿಮಗೆ ಐದು ದಿನದ ಮಾತು ಮಾತ್ರೆಗಳು ಕೊಟ್ಟಿದ್ದೆನಲ್ಲಮ್ಮ ಅದು ತಗೊಂಡ್ರಾ ನೀವು ಸರಿಯಾಗಿ ಇಲ್ಲಮ್ಮ ಶುಗ ಶುಗರ್ಗೆ ಮಾತ್ರೆಗಳು ತಗೋಬೇಕಲ್ಲವಾ

ಹಾಂ

ಇವ ಇವಾಗ ಏನಮ್ಮ ನಿಮ್ಮ ಪ್ರಾಬ್ಲಮು

ಹಾಂ ನೀವು ನೀವು ಒಂದು ಸಲ ಒಂದು ಸಲ ಆಸ್ಪೆಟ್ಲ್ಗೆ ಬಂದು ನಮ್ಮನ್ನು ಕಾಂಟೆಕ್ಟ್ ಮಾಡಿ ಮಾಡಿದ ಮೇಲೆ ನಾವು ಏನು ಯಾವ ರೀತಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಿವೋ ಆ ರೀತಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ನಾವು ಆದಷ್ಟು ಇದು ಮಾಡ್ತೀವಲ್ಲಮ್ಮ ನೀವು ಬನ್ನಿ ಹ್ಞೂ ನೀವು ಬಂದು ನಮ್ಮಗಳ್ಗೆ ದ್ ನಮ್ಮಗಳಿಗೆ ಭೇಟಿ ಮಾಡಿ ನಿಮ್ಗೇನು ಇದು ಮಾಡಬೇಕೋ ಅದು ಸಲಹೆ ನಾವು ಕೊಡ್ತೀವಿ

ಅದೇ ಅಮ್ಮಾ ನೋಡ್ತೀವಿ ನಾವು ಬಡುವ್ರ್ ಸೇವೆ ಮಾಡಬೇಕು ಅಂತಲೇ ತಾನೇ ನಾವು ಆಸ್ಪೆಟ್ಲ್ಗಳಲ್ಲಿ ಕೂತಿರೋದು ಬ ಬರಿ ಸಂಬಳಕೋಸ್ಕರನೇ ನಾವು ಇಲ್ಲಿ ಬರೋಲ್ಲಮ್ಮ ರೋಗಿಗಳ್ಗೆ ಸೇವೆ ಮಾಡೋದಕ್ಕೂ ಬರ್ತೀವಿ ಆಸ್ಪೆಟ್ ವ ಸರಿಯಮ್ಮ ಒಂದು ಸಲ ಬಂದು ನಮಗೆ ನಮ್ಗೆ ಭೇಟಿ ಮಾಡಿ ನಿಮಗೆ ಏನು ವ ಯಾವ ಮಾತ್ರೆಗಳು ಕೊಡಬೇಕು ಏನು ಕೊಡಬೇಕು ಅಂತ ನಾವು ನೊಡ್ತೀವಿ ನೋಡಿಬಿಟ್ಟು ನಿಮಗೆ ಸಲಹೆ ಕೊಡ್ತೀವಿ ಆ ಥರ ನೀವು ನಾವು ಹೆಂಗ್ ಹೇಳ್ತೀವೋ ಆ ಥರದಲ್ಲಿ ನೀವು ನಡ್ಕೋಬೇಕು ನೀವು ನೀವು ಮಾತ್ರೆಗಳು ತಗೊಂಡು ಹೋಗ್ಬುಟ್ಟು ಮನೇಲಿ ಇಟ್ಬಿಟ್ಟು ಮಾತ್ರೆ ನುಂಗದೆ ನಮ್ಮದು ಕಾಯ್ಲೆ ವಾಸಿ ಆಗಲಿಲ್ಲ ಅಂತಂದರೆ ಹೆಂಗಮ್ಮ ಹೇಳಿ ನೀವೇ ಇಲ್ಲಮ್ಮ ಮಾತ್ರೆ ಕೊಡದೆ ನಾವು ಯಾವಾಗಲೂ ಕಳಿಸಲ್ಲಮ್ಮ ಗೌರ್ಮೆಂಟ್ ಆಸ್ಪೆಟ್ಲ್ನಲ್ಲಿ ಮತ್ತು ಅಲ್ಲ ಆಂ ಹ್ಞೂ ಸರಿ ಅಮ್ಮ ಬನ್ನಿ ಹ್ಞೂ